ನಮ್ಮ ರಾಜ್ಯಕ್ಕೆ ಹೊರಗಡೆಯಿಂದ ಅಂದರೆ ಫಾರಿನ್ ಅಂಥೇಳಿದ್ವಿ ಅವ್ರ ಕಡೆಯಿಂದ ಆ ಕಡೆ ಸೈಡಿಂದ ಅಂತ ಬಂದಂಥ ಪ್ರವಾಸಿಗರರು ನಮ್ಮ ಪ್ರವಾಸ ತಾಣಗಳಿಗೆ ಬಂದಾಗ ಅವರಿಗೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾವೆ ಅವರಿಗೆ ಮೊದಲನೆಯದಾಗಿ ಇಲ್ಲಿ ಆಹಾರ ಅವ್ರಿಗೆ ಹೊಂದಾಣಿಕೆ ಆಗೋದಿಲ್ಲ ಅವರು ಮಾಡುವಂಥ ಆಹಾರದ ಪದ್ಧತಿ ಬೇರೆ ಆಗಿರ್ತದೆ ನಾವು ಮ ನಮ್ಮಲ್ಲಿ ಮಾಡುವಂಥ ಆಹಾರ ಪದ್ಧತಿ ಅನ್ನ ಸಾಂಬಾರು ಮುದ್ದೆ ರೊಟ್ಟಿ ಇಡ್ಲಿ ಸಾಂಬಾರು ಈ ಥರ ನಮ್ಮ ಕಡೆ ಏನಾಗ್ತವೆ ಆಹಾರ ಪದಾರ್ಥಗಳು ಇರ್ತಾವೆ ಅವ್ರ ಕಡೆ ಸಾಂಡ್ವಿಜಸ್ ಆ ಥರ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಕಡೆ ಬಂದಾಗ ಅವರಿಗೆ ಆಹಾರ ಒಂಥರ ವಿಭಿನ್ನವಾಗಿ ಕಾಣ್ತದೆ ಅವ್ರು ಆಹಾರವನ್ನು ಸೇವಿಸುವಾಗ ಒಂಥರ ಅವರಿಗೆ ಹಲರ್ಜಿ ಟೈಪ್ ಥರ ಆಗ್ತದೆ ಜೀರ್ಣ ಕ್ರಿಯೆಗಳ ತೊಂದರೆ ಆಗ್ತದೆ ಜೀರ್ಣ ಕ್ರಿಯೆಗಳ ತೊಂದರೆ ಆಗ್ತದೆ ಅವರಲ್ಲಿ ಹವಾಮಾನ ಅಂದರೆ ಅವ್ರ ಕಡೆ ಎಲ್ಲ ಹವಾಮಾನ ತನ್ನ ತಣ್ಣನೆ ಆಗಿರ್ತದೆ ನಮ್ಕಡೆ ನಮ್ಮ ರಾಜದ ಕರ್ನಾಟಕ ರಾಜ್ಯದ ಕಡೆ ಅವ್ರು ಬಂದಾಗ ಏನು ಆಗ್ತದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಸಿಲು ಜಾ ಕ್ರಮೇಣ ಸ್ವಲ್ಪ ಜಾಸ್ತಿ ಇರ್ತದೆ ನಾವು ಸಾಧಾರ್ಣವಾಗಿ ಜಾಸ್ತಿ ಇರ್ತೆ ಜಾಸ್ತಿ ಜ ತುಂಬ ಇರುತ್ತೆ ಬಿಸಿಲು ಈ ಕಡೆ ನಮ್ಮ ವಿಜಯ ನಗರ ಡಿಸ್ಟ್ರಿಕ್ಟ್ ಕಡೆ ಬಂದಂತೆ ಜಾಸ್ತಿ ಆಗ್ತದೆ ಜಾಸ್ತಿ ಆಗುತ್ತೆ ಈ ಕಡೆ ಹಂಪಿ ಈ ಕಡೆ ಎಲ್ಲ ಬಂದಾಗ ಏನಾಗ್ತದೆ ಬಿಸಿಲು ಜಾಸ್ತಿ ಆಗ್ತದೆ ಅವರಿಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತೆ ಇಂಥ ಸವಾಲುಗಳನ್ನು ಅವರು ಎದುರಿಸಿ ಪ್ರವಾಸ ತಾಣಗಳಿಗೆ ಭೇಟಿ ನೀಡಿ ತಮ್ಮ ಪ್ರವಾಸವನ್ನು ಅವರು ಮುಗೇವ ಬಗೆಹರಿಸ್ಕೊಬೇಕು ಕೆಲವೊಂದು ಇದರಲ್ಲಿ ಪ್ರವಾಸ ತಾಣಗಳಲ್ಲಿ ಅವರಿಗೆ ಬೇಕಾದಂತಹ ಸಲಹೆ ಕೊಡೋದರ ಬಗ್ಗೆ ಮಾಹಿತಿ ಹೇಳೋದು ಅದ್ರ ಬಗ್ಗೆ ದಾಖಲೆಯನ್ನು ಅವ್ರಿಗೆ ತಿಳಿಸುವುದಕ್ಕೆ ಗೈಡ್ನೆಸ್ ಕೊಡುವದಕ್ಕಾಗಿ ಅವ್ರಿಗೆ ಸೂಕ್ತವಾದಂಥ ಗೈಡ್ನೆಸ್ ಅವ್ರಿಗೆ ಸಿಕ್ರೆ ಅವ್ರು ಇಲ್ಲಿರುವಂತಹ ಪ್ರವಾಸದ ತಾಣಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಅನುಕೂಲವಾಗ್ತದೆ ಅವ್ರಿಗೆ ಇಲ್ಲಿ ಬಂದಾಗ ಏನಾಗ್ತದೆ ಅವರಿಗೆ ಸಾರಿಗೆ ಮಾಡೋಕ್ಕೆ ಅವ್ರು ಪ್ರವಾಸ ತಾಣ ಬಂದಾಗ ಬಂದು ಎಲ್ಲಿ ಉಳ್ಕೊಂಡು ಇರ್ತಾರೆ ಅಲ್ಲಿಂದ ಅವರು ಪ್ರವಾಸ ತಾಣಗಳಿಗೆ ಹೋಗುವುದಕ್ಕೆ ಅವರಿಗೆ ತುಂಬ ಸಮಸ್ಯೆ ಆಗ್ತದೆ ಈಗ ಏನು ಹೊರಗಡೆ ಬಂದು ಆಟೋ ಬಾಡಿಗೆ ಕೇಳ್ತಾರೆ ಕೇಳಿದಾಗ ಏನು ಆಗ್ತೈತೆ ಸಾರಿಗೆ ಅವ್ರು ಏನು ಅಂತಾರೆ ಅವ್ರು ಹೊಸ ಮುಖಗಳನ್ನು ಕಂಡು ಆಟೋದವ್ರು ಸಹ ಅವ್ರಿಗೆ ಐವತ್ತು ರೂಪೈ ತೊಗೊಳೊ ಜಾಗದಲ್ಲಿ ಫೋ ನಾನೂರು ಐದುನೂರು ಆರುನೂರು ಇಲ್ಲ ಸಾವಿರ ರೂಪಾಯಿ ಗಟ್ಲೆ ಜಾಸ್ತಿ ಅವರಿಂದ ಆದಾಯವನ್ನು ಗಳಿಸಿಬಿಟ್ರೆ ಯಾಕೆಂದ್ರೆ ಇವರಿಗೆ ಗೊತ್ತಿರೊಲ್ಲ ಅವಕ್ಕೆ ಎಲ್ಲಿಂದ ಅವರಿಗೆ ಎಷ್ಟು ದೂರ ಆಗ್ತದೆ ಏನು ಇಲ್ಲ ಅಂಥೇಳಿ ಆಟೋದವ್ರು ಏನು ಮಾಡ್ತಾರೆ ಸುತ್ತಿಸಿ ಅವರಿಂದ ಹೆಚ್ಚಾಗಿ ಹಣವನ್ನು ತೆಗೆದುಕೊಂಡು ಅವರಿಗೆ ತೋರಿಸಿ ತಾ ಪ್ರವಾಸ ತಾಣಗಳಿಗೆ ನೀಡಿ ತೋರಿಸಿ ಮತ್ತೆ ರಿಟರ್ನ್ಗೆ ಹೆಚ್ಚಾಗಿ ಅವರಿಗೆ ಬಾಡಿಗೆಗಳನ್ನು ತೆಗೆದುಕೊಂಡು ಅವರು ನಾನು ಯಾಕಿಂಥ ಸವಾಲುಗಳನ್ನು ಸಹ ಎದುರಿಸ ಬೇಕಾಗ್ತದೆ ಆಹಾರದ ಕುರಿತಾಗಿ ನಾ ಹೇಳಿದಿವಿ ಆಲ್ರೆಡಿ ಆಹಾರದಲ್ಲಿ ತುಂಬ ಎಲ್ಲಿ ಪ್ರವಾಸ ತಾಣಗಳಿಗೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರದಂತಹ ಆಹಾರ ಇರ್ತೈತಿ ಯಾವ್ರು ಒಂದು ಪ್ರವಾಸ ತಾಣದಿಂದ ಮತ್ತೊಂದು ಪ್ರವಾಸ ತಾಣಕ್ಕೆ ಹೋಗಬೇಕಂದ್ರೆ ಅಲ್ಲಿಂದ ಬಂತ ತಮ್ಮ ಬ ಪ್ಲ ತ ಸ್ಥಳವನ್ನು ಬಿಟ್ಟು ಬಂದು ಒಂದು ಆಲ್ರೆಡಿ ಹುಟ ಆಹಾರಕ್ಕದು ಅವರು ಹೊಂದಿಕೊಂಡು ಇರ್ತಾರೆ ಮತ್ತೆ ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಆಹಾರದ ಕೊರತೆ ಹೆಚ್ಚಾಗಿ ಮತ್ತೆ ಆರೋಗ್ಯದಲ್ಲಿ ಸ ಸಮಸ್ಯೆಗಳನ್ನು ಕಾಣ್ತಾ ಕಾಣ್ತಾರೆ ಅವರಿಗೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಅವರು ಅನು ಸಮಸ್ಯೆಗಳನ್ನು ಅವರು ಎದುರಿಸ್ಬೇಕಾಗ್ತದೆ ಇದ್ರ ಸಲುವಾಗಿ ಏನು ಮಾಡಬೌದು ಕ ಅವರಿಗೆ ಹೊರಗಡೆಯಿಂದ ಬಂದಂಥ ಪ್ರವಾಸಿಗ್ರಿಗೆ ಇಲ್ಲಿ ಕೆಲವೊಂದು ತಾಣಗಳಲ್ಲಿ ಅವರ ಭಾಷೆಯಲ್ಲಿ ತಿಳಿಸುವುದಕ್ಕೆ ಶಿಕ್ಷಣ ಹೊಂದಿದಂಥ ಗೈಡ್ನೆಸ್ ಅವ್ರನ್ನ ಇರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸ ಅವ್ರಿಗೆ ತಿಳಿಯಪ್ಪ ತಿಳಿಸಿದರೆ ಅವರು ಅನ್ಕೂಲಕರವಾಗ್ತದೆ ಅವರಿಗೆ ಸಾರಿಗೆ ವ್ಯವಸ್ಥೆಗಳಲ್ಲಿ ಸಹ ಹಣದ ವಂಚನೆ ಆಗೋದಿಲ್ಲ ಗೈಡ್ನೆಸ್ ಸಮೇತ ತುಂಬ ಚೆನ್ನಾಗಿ ಅವ್ರಿಗೆ ಇನ್ಫಾರ್ಮ್ ಮಾಹಿತಿಯನ್ನು ಕೊಡ್ತಾರೆ ಸಹ ಹಾಗಾಗಿ ಅವ್ರು ಈ ಕಡೆ ಬಂದಾಗ ಸ್ವಲ್ಪ ಸೌಲಭ್ಯಗಳು ಸಹ ಸರ್ಕಾರ ಮಾಡಿ ಕೊಟ್ರೆ ಚೆನ್ನಾಗಿ ಇರುತ್ತೆ ಯಾಕೆಂದ್ರೆ ಅವ್ರು ನಮ್ಮ ಇಲ್ಲಿ ಬಂದಂಥ ಇಲ್ಲಿರುವಂತೆಲ್ಲ ಪ್ರವಾಸ ತಾಣಗಳನ್ನು ಅವರು ತಿಳಿದುಕೊಂಡು ತಮ್ಮ ಪ್ಲೇಸಗೆ ಹೋಗುವುದಕ್ಕೆ ಅನುಕೂಲಕರವಾಗ್ತದೆ ಅದೇ ರೀತಿಯಾಗಿ ನಮ್ಮ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಸ್ಥಳ ಅವರು ತುಂಬ ಸಂತೋಷವಾಗಿ ಅವರು ಅನುಭವಿಸಿ ತಮ್ಮ ಸ್ಥಳಕ್ಕೆ ಹೋಗುವಾಗಲೂ ನಮಗು ಸಹ ಖುಷಿ ಕೊಡ್ತದೆ ಹಾಗೆ ಏನೋ ಪ್ರವಾಸ ಸ್ಥಾನಗಳು ಸಹ ನಮ್ಮ ರಾಜ್ಯದಲ್ಲಿ ಪ್ರವಾಸ ಸ್ಥಾನಗಳಿಗೆ ತುಂಬ ಹೊರಗಡೆಯಿಂದ ಬಂದು ಬೇಡಿಕೆ ಇದೆ ಅಲ್ವ ಅಂಥೇಳಿ ನಮಗು ಸಹ ಖುಷಿ ಆಗ್ತದೆ ಬ್ಯಾರೆ ಕಡೆ ಬಂದು ನಮ್ಮಲ್ಲಿರೋ ಶಿಲ್ಪಗಳ ಶಿಲೆಗಳನ್ನೆಲ್ಲ ತಿಳಿದುಕೊಂಡು ಅವರು ಹೋಗ್ತಾರೆ ಅದರ ಸಲುವಾಗಿ ಪ್ರವಾಸ ತಾಣಕ್ಕೆ ಅವ್ರು ಬರುವಾಗ ಯು ದಾಖಲೆಗಳ ಬಗ್ಗೆ ನಿವಾಸ ಅವ್ರು ಉಳ್ಕೊಳೋಕ್ಕೆ ಆಹಾರದ ಬಗ್ಗೆ ಎಲ್ಲ ತಿಳ್ಸಿ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳ್ಸಿ ಕೊಡೋದು ಖಂಡಿತವಾಗಿ ಇಟ್ಟು ತುಂಬ ಚೆನ್ನಾಗಿ ಇರ್ತವೆ